ನಾನು ನನ್ನ ಕುಟುಂಬಕ್ಕಾಗಿ ತಯಾರಿಸುವ ಕೆಲವು ಪೌಷ್ಟಿಕಾಂಶ ತಿಂಡಿಗಳು ತಿನಿಸುಗಳನ್ನು ಬಗ್ಗೆ ಮಾತನಾಡಬೇಕು ಅನ್ನಿಸ್ತಾ ಇದೆ ಹೇಳ್ತಾ ಇದ್ದೀನಿ ಕೇಳಿ ರಾಗಿಮುದ್ದೆ ಸಾರು ನುಗ್ಗೆ ಸೊಪ್ಪಿನ ಸಾಂಬಾರು ಅದ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ರಾಗಿಮುದ್ದೆ ಮಾಡೋದು ಗೊತ್ತಲ್ವ ಹೇಗೆ ಮಾಡ್ತಾರೆ ಅಂದರೆ ಗ್ಯಾಸ್ ಹಚ್ಚಿ ನೀರು ಕಾಯ್ಸೋಕೆ ಇಡ್ತಾರೆ ನೀರು ಕಾಯಿಸ್ದಾಗ ಒಂದು ಸ್ವಲ್ಪ ರಾಗಿ ಹಸಿಟ್ಟನ್ನ ಒಂದು ಸ್ವಲ್ಪ ಹಾಕ್ಬೇಕು ಹಾಕಿ ಅದನ್ನು ಮಳ್ಳೊ ತನಕ ಕುದಿ ಬರೋ ತನಕ ವೇಯ್ಟ್ ಮಾಡಬೇಕು ಕುದಿ ಬಂದ ತಕ್ಷ ಕುದಿ ಬಂದಾಗ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಹಸಿಟ್ಟು ಇರುತ್ತಲ್ಲ ರಾಗಿ ಹಸಿಟ್ಟು ಅದನ್ನು ಹಾಕಿ ಒಂದು ದೊಣ್ಣೆ ರೀತಿ ಬರುತ್ತದೆ ಅದರಲ್ಲಿ ಜಡಿಬೇಕು ಜಡಿದು ಚೆನ್ನಾಗಿ ಬೇಯಿಸಿ ಮುದ್ದೆ ಕಟ್ಟಿ ಕಟ್ಟಬೇಕು ಅದರಲ್ಲಿ ಪೌಷ್ಟಿಕಾಂಶಗಳು ಇರುತ್ತದೆ ರಾಗಿಮುದ್ದೆಯಲ್ಲಿ ಹಾಗೆ ನುಗ್ಗೆ ಸೊಪ್ಪನ್ನ ಉಪ್ಸಾರಲ್ಲುವೇ ತುಂಬ ಪೌಷ್ಟಿಕಾಂಶ ಇರುತ್ತದೆ ನುಗ್ಗೆ ಸೊಪ್ಪನ್ನ ಉಪ್ಸಾರು ಅಂದರೆ ಮರದಿಂದ ನುಗ್ಗೆ ಸೊಪ್ಪು ಕಿತ್ಕೊ ಬಂದು ಅದನ್ನು ಒಂದೊಂದು ಎಲೆಗೆ ಬಿಡಿಸಿ ಕ್ಲೀನ್ ವಾಶ್ ಮಾ ಕ್ಲೀನಾಗಿ ವಾಶ್ ಮಾಡಿ ವಾಶ್ ನೀರಿಗೆ ಹಾಕ್ಬಾರ್ದು ಕಹಿ ಬರ್ತದೆ ನೀರಿಗೆ ಹಾಕಿದ್ರೆ ನುಗ್ಗೆಸೊಪ್ಪನ್ನು ಹಂಗೆ ಒಂದೊಂದಾಗಿ ಹುಳ ಇಲ್ಲದೇ ಇರೋದನ್ನು ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿ ಅದರೊಂದಿಗೆ ಹಸಿರುಕಾಳು ಬೇಳೆಕಾಳು ಯಾವುದೋ ಒಂದು ಎರಡರಲ್ಲಿ ಯಾವುದನ್ನಾದ್ರು ಹಾಕ್ಬೋದು ಇಲ್ಲ ಎರಡನ್ನೂ ಹಾಕ್ಬೋದು ಅದನ್ನು ಹಾಕಿ ಕ್ಲೀನ್ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿ ಬೇಯಿಸಿ ಆಮೇಲೆ ಒಂದು ಸ್ವಲ್ಪ ನುಗ್ಗೆಸೊಪ್ಪು ಯಾವ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಿದ್ದರಲ್ಲ ಅದನ್ನು ಹಾಕಿ ಅದನ್ನು ಹಾಕಿ ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಬೇಕು ನುಗ್ಗೆ ಸೊಪ್ಪು ಕಾಳು ಮತ್ತೆಲ್ಲನೂ ಚೆನ್ನಾಗಿ ಬೇಯಿಸಬೇಕು ಆದರೆ ಮುಚ್ಚಳ ಮುಚ್ಚಬಾರ್ದು ಕುಕ್ಕರಿಗೆ ಮುಚ್ಚಳ ಮುಚ್ಚಿದ್ರೆ ಏನಾಗುತ್ತೆ ಗೊತ್ತಾ ಅದು ಕಹಿ ಬರುತ್ತೆ ಕಹಿ ಯಾಕೆ ಬರುತ್ತೆ ಅಂದರೆ ನುಗ್ಗೆಸೊಪ್ಪು ಅದು ಯಾವತ್ತೂ ಕಹಿ ಮುದ್ರೆ ಆಮೇಲೆ ನುಗ್ಗಸೊಪ್ಪನ್ನು ಅಷ್ಟೇ ಕೀಳಬಾರ್ದು ಚೂರು ಚೂರು ಮಾಡಿ ಕಟ್ ಮಾಡಂತೂ ಹಾಕ್ಲೇಬಾರ್ದು ನುಗ್ಗೆ ಸೊಪ್ಪನ್ನು ಹಂಗೆ ನಾವು ಹೆಂಗೆ ಬಿಡಿಸ್ಕೊಂಡಿರ್ತೀವಿ ಎಲೆಲಿ ಹಂಗೆ ಹಂಗೆ ಹಾಕ್ಬೇಕು ಯಾಕೆ ಚೂರು ಮಾಡಿ ಕಟ್ಟಿ ಮಾಡಿ ಹಾಕಿದ್ರೆ ಅದು ಕಹಿ ಬರುತ್ತೆ ಅದಕ್ಕೆ ಮುಚ್ಚಳನೂ ಮುಚ್ಚಬಾರ್ದು ಅದರ ಪಾಡಿಗೆ ಅದನ್ನು ಬೇಯೋಕೆ ಬಿಡಬೇಕು ಬೆಂದ ನಂತರ ಚೆನ್ನಾಗಿ ಬೆಂದು ಉಪ್ಪಾಕಿ ಒಂದು ಸ್ವಲ್ಪ ಹಾಲಾಕಿ ಚೆನ್ನಾಗಿರುತ್ತೆ ಹಾಲಾಕಿ ಕೈ ಕಾಳು ಮಾಡಿದರೆ ಇನ್ನೂ ಸೂಪರಾಗಿರುತ್ತೆ ಬಸಿದು ಅದನ್ನು ಒಗ್ಗರಣೆ ಮಾಡಿ ಖಾರ ಸದಾಡ್ಸಿ ಉಪ್ಸಾರು ಮುದ್ದೆ ಊಟ ಮಾಡ್ತಿದ್ದರೆ ಏನು ಒಂಥರ ಚೆನ್ನಾಗಿರುತ್ತೆ ಅದನ್ನ ಮಾಡಿದರೆ ತುಂಬ ಪೆಶಿಫಿಕಲ್ಲಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ನುಗ್ಗೆ ಸೊಪ್ಪು ಉಪ್ಸಾರು ಮುದ್ದೆ ಸೂಪರ್ ಚೆನ್ನಾಗಿರುತ್ತೆ ಮತ್ತೆ ಇನ್ನೇನು ಮಾಡ್ಬೋದು ಅಂದರೆ ರಾಗಿ ಆ ರಾಗಿ ಹಸಿಟ್ಟಲ್ಲಿ ಅಂಬಲಿನೂ ಕೂಡ ಮಾಡ್ಬೋದು ರಾಗಿ ಅಂಬಲಿ ರಾಗಿ ಹಲ್ವನೂ ಮಾಡ್ತಾರೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಚೆನ್ನಾಗಿರುತ್ತೆ ರಾಗಿ ಹಲ್ವನೂ ಮಾಡ್ಬೋದು ರಾಗಿ ಅಂಬಲಿ ಅಂಬಲಿನ ಹೆಂಗೆ ಮಾಡ್ತಾರೆ ಅಂದರೆ ನೀರಲ್ಲಿ ಬಿಸಿ ನೀರು ಕಾಯಿಸೋಕೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಮರಳಿಸ್ಬಿಟ್ಟು ರಾಗಿ ಹಸಿಟ್ನ ವಂದ್ರಿ ಆಡಿಬಿಟ್ಟು ಅದನ್ನು ತೆಳ್ಳಗೆ ಅದನ್ನು ಒಂದು ಸ್ವಲ್ಪ ಕಲಿಸ್ಕೊಂಡು ತೆಳ್ಳಗೆ ಬಿಸಿನೀರ್ಗೆ ಹುಯ್ ಹಾಕಿ ಅದನ್ನು ಮರಳಿಸ್ಬೇಕು ಚೆನ್ನಾಗಿ ಕುದಿ ಬರೋ ತನಕ ಮರಳ್ಸಿದ್ರೆ ಅದು ರಾಗಿ ಅಂಬಲಿ ತೆಳ್ಳಗಿರಬೇಕು ಒಂದು ಸ್ವಲ್ಪ ಹಾಗಾದರೆ ಕುಡಿಯೋಕೆ ಚೆನ್ನಾಗಿರುತ್ತೆ ಅದು ತುಂಬ ಚ್ ಆರೋಗ್ಯಕರವಾದ ಅಂಬಲಿಯಾಗಿರುತ್ತೆ ಊಟ ಎಲ್ಲರ್ಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಅದು ಪೌಷ್ಟಿಕಾಂಶವೂ ಸಿಗುತ್ತದೆ ನಮ್ಮನೇಲಿ ತುಂಬ ಸಲ ಮಾಡ್ತೀವಿ ನಮ್ಮನೆಯವರಿಗೆ ನಮ್ಮತ್ತೆಗೆ ಎಲ್ಲರ್ಗೂ ಕೊಡ್ಬೋದು ಏನೂ ಯಾರ ಪಾಪುಗೂ ಕೂಡ ಕುಡಿಸ್ಬೋದು ಏನೂ ಆಗೋಲ್ಲ ಅದು ಪೌಷ್ಟಿಕಾಂಶ ಹೆಚ್ಚಾಗಿರುತ್ತೆ ಅದ್ರ ಬಗ್ಗೆ ಹ್ಞೂ ಇನ್ಯಾವುದ್ರ ಬಗ್ಗೆ ಹೇಳ್ಲಿ ಅಂದರೆ ಬೇಳೆ ಉಪ್ಸಾರು ನುಗ್ಗೆ ಕಾಯಿನ ಉಪ್ಸಾರು ಯಾವುದೇ ಊಟದಲ್ಲಿ ಯಾವುದೇ ಆಹಾರದಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ತೊಂದರೆ ಏನೂ ಇರೋಲ್ಲ ಯಾವುದೇ ಥರದ ಸವಿ ಸೇವಿಸ್ಬೋದು ಯಾವುದೇ ಸಮಸ್ಯೆನೂ ಕೂಡ ಎಲ್ಲ ತಿಂಡಿಲೂ ಎಲ್ಲ ಥರದ ಇದರಲ್ಲೂ ಪೌಷ್ಟಿಕಾಂಶ ಇದ್ದೇ ಇರುತ್ತದೆ ಪೌಷ್ಟಿಕಾಂಶ ಇಲ್ಲದೇ ಯಾವುದು ಇಲ್ಲವೇ ಇಲ್ಲ ಎಲ್ಲ ರೀತಿಲೂ ಪೌಷ್ಟಿಕಾಂಶ ಇದ್ದೇ ಇರುತ್ತದೆ ಅದನ್ನು ಮಾಡೋ ರೀತಿಲಿ ಒಂದೊಂದು ಥರ ಒಂದೊಂದು ರೀತಿ ಮಾಡ್ತಾರೆ ಅಷ್ಟೇ ನಮ್ಮನೇಲಿ ರಾಗಿ ಅಂಬಲಿ ಮತ್ತೆ ರಾಗಿ ಮುದ್ದೆ ಜೋಳದ ಮುದ್ದೆ ಜೋಳದ ಮುದ್ದೆಲೂ ಪೌಷ್ಟಿಕಾಂಶ ಇರುತ್ತದೆ ಕೊಮ್ಮುನ್ ಮುದ್ದೆ ರಾಗಿ ಮುದ್ದೆ ಜೋಳದ ಮುದ್ದೆ ಎಲ್ಲ ರೀತಿ ಮುದ್ದೆಯೂ ಮಾಡ್ತಾರೆ ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿಲಿ ಅದನ್ನು ಮೈದಾ ಹಸಿಟ್ಟು ಹಾಕಿ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅದರ ತಟ್ಟಿದ್ರೆ ಇನ್ನೂ ಸೂಪರಾಗಿರುತ್ತೆ ಅದನ್ನ ಯಾವ ರೀತಿ ಮಾಡ್ತಾರೆ ಅಂದರೆ ರಾಗಿ ಇಟ್ಟು ಮತ್ತೆ ಗೋ ಮೈದಾ ಹಿಟ್ಟು ಇಲ್ಲ ಅಂದ್ರೆ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬೇಕು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ರೆ ಬಾಯಲ್ಲಿಟ್ಟಿದ್ರೆ ತಕ್ಷಣನೇ ಕರಗುವಂಥ ರೆಸಿಪಿ ಚೆನಾಗಿರುತ್ತೆ ಪೌಷ್ಟಿಕಾಂಶ ಇನ್ನೂ ಜಾಸ್ತಿ ಇರುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಕಾಯಿ ತುರಿದು ಕಡಲೆ ಬೇಳೆ ಹಾಕಿ ಅದನ್ನು ಚೆನ್ನಾಗಿ ಕಲಿಸಿ ಅದನ್ನು ಚೆನ್ನಾಗಿ ಕಲಿಸಿ ತಟ್ಟು ಗ್ಯಾಸ್ ಮೇಲೆ ತವ ಮಡಗಿ ತಟ್ಟೆಲಾಕ್ಕೊಂಡು ಮಣೆ ಮಡಿಕ್ಕೊಂಡು ಬಟ್ಟೆ ಹಾಕ್ಕೊಂಡು ತಟ್ಟಿ ಅದನ್ನು ತೆಳುವಾಗಿ ತಟ್ಟಿ ಬಟ್ಟೆ ಮೇಲೆ ತಟ್ಟೆ ಆಮೇಲೆ ತವ ಮೇಲೆ ಎತ್ತಾಕಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ತಿನ್ನೋಕು ಸರಿ ಪೌಷ್ಟಿಕಾಂಶವೂ ಇರುತ್ತದೆ ಎಲ್ಲ ರೀತಿ ರೋಟಿಯೂ ಮಾಡ್ಬೋದು ರಾಗಿ ರೋಟಿ ಕೊಮ್ಮನ್ ರೋಟಿ ಜೋಳದ ರೊಟ್ಟಿ ರಾಗಿ ಉಪ್ಪಿಟ್ಟನ್ನೂ ಕೆಲವರು ಮಾಡ್ತಾರೆ ಅದನ್ನು ಸ್ವಲ್ಪ ನುಚ್ಚಾಗಿ ಹೊಡೆಸ್ಕೊಂಡು ರಾಗಿ ಹಸಿಟ್ಟಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಉಪ್ಪಿಟ್ಟು ಮಾಡ್ತಾರೆ ಯಾವುದಿತ್ತೋ ಎಲ್ಲ ರೀತಿಯೂ ಊಟ ತಿಂಡಿಲೆಲ್ಲ ಪೌಷ್ಟಿಕಾಂಶ ಇದ್ದೇ ಇರುತ್ತದೆ ತಿನಿಸುಗಳು ಯಾವ್ಯಾವು ಮಾಡೋ ವಿಧಾನ ಗೊತ್ತಿರಬೇಕು ಅಷ್ಟೇ ನಾನು ನನ್ನ ಕುಟುಂಬಕ್ಕಾಗಿ ಈ ರೀತಿ ಎಲ್ಲ ಮಾಡ್ತೀನಿ ಪೌಷ್ಟಿಕಾಂಶ ತಿಂಡಿ ಇಡ್ಲಿ ನಮ್ಮ ಕುಟುಂಬದಲ್ಲಿ ತುಂಬನೇ ಇನ್ಯಾವ ರೀತಿ ಮಾಡ್ಬೋದು ಅಂದರೆ ಹಾಲು ಕುಡಿಯೋದು ಹಾಲು ಕಾಯಿಸಿ ಹಾಲು ಪೌಡ್ರ್ ಹಾಕಿ ಬಾದಾಮಿ ಪೌಡ್ರು ಮತ್ತೆ ಗೋಡಂಬಿ ದ್ರಾಕ್ಷಿ ಆರ್ಲಿಕ್ಸ್ ಎಲ್ಲನೂ ಹಾಕಿ ಪುಡಿ ಮಾಡಿ ಮಾಲ್ಟ್ ಪುಡಿ ಮಾಡಿ ಮಡಿಕ್ಕೊಂಡು ಅದನ್ನು ಒಂದೊಂದು ಲೋಟ ದಿನಕ್ಕೆ ಪಾಪುಗೆ ಆಗಲಿ ಮನೆಯವರಿಗೆ ಆಗಲಿ ನಮ್ಮ ಅತ್ತೆ ಮಾವನಿಗೆ ಆಗಲಿ ಯಾರಿಗಾದ್ರೂ ಕೊಟ್ಟರೆ ಪೌಷ್ಟಿಕಾಂಶ ಜಾಸ್ತಿಯಾಗುತ್ತೆ ದಿನಕ್ಕೆ ಒಂದೊಂದು ಲೋ ಒಂದೊಂದು ಗ್ಲಾಸ್ ಹಾಲು ಕುಡಿದ್ರೆ ತುಂಬ ಪೌಷ್ಟಿಕಾಂಶ ಬರುತ್ತದೆ ಬಾದಾಮಿ ಪೌಡ್ರ್ ಅಂದರೆ ಬಾದಾಮಿ ಪೌಡ್ರ್ ಬಾದಾಮಿ ತಂದು ಪುಡಿ ಮಾಡಿ ಅದನ್ನು ದ್ರಾಕ್ಷಿ ಗೋಡಂಬಿ ಹಾಕಿ ಪುಡಿ ಮಾಡಿ ಬಾದಾಮಿ ಹಾಕಿ ಹಾಲು ಕುಡಿದ್ರೆ ಒಂದೊಂದು ಲೋಟ ಕುಡಿಬಹುದು ದಿನಾ ಸಂಜೆ ಟೈಮಲ್ಲೂ ಸಾಯಂಕಾಲ ಮಲ್ಕೊಳ್ಳುವಾಗ ಮಲ್ಕೊಳ್ಳುವಾಗ ಒಂದೊಂದು ಲೋಟ ಹಾಲು ಕುಡಿದ್ರೆ ಪೌಷ್ಟಿಕಾಂಶ ತುಂಬನೇ ಜಾಸ್ತಿಯಾಗುತ್ತೆ ಕಾಫಿ ಕಾಫಿ ಅಂದರೆ ತಲೆ ನೋವು ಇರುತ್ತಲ್ಲ ಅವರಿಗೆ ತುಂಬ ತಲೆನೋವು ಸಿಕ್ಕಾಪಟ್ಟೆ ತಲೆನೋವು ಇರುತ್ತೆ ಅವರಿಗೆ ಪುಷ್ಟಿ ಕಾಫಿ ಕುಡಿಲೇಬೇಕು ತಲೆನೋವು ಕಮ್ಮಿ ಆಗಬೇಕು ಅಂದರೆ ಕಾಫಿ ಕುಡಿಲೇಬೇಕು ಕಾಫಿಯವರಿಗೆ ಕಾಫಿ ಟೀನವರಿಗೆ ಟೀ ಟೀ ಕುಡಿಲಿಲ್ಲಂದ್ರೆ ಇವತ್ತು ನನಗೆ ತಲೆನೋವು ಬರುತ್ತೆ ಅಂತಾರೆ ಕಾಫಿ ಕುಡಿಲಿಲ್ಲಂದ್ರೆ ತಲೆನೋವು ಬರುತ್ತೆ ಅಂತಾರೆ ಅದಕ್ಕೇನು ಮಾಡದೆ ಕಾಫಿ ಟೀ ಕೊಟ್ಟು ಅದಕ್ಕೆ ಚೆನ್ನಾಗಿ ಕಾಫಿ ಟೀನ ಸಕ್ರೆ ಹಾಕಿ ಸಕ್ರೆ ಹಾಲು ಹಾಕಿ ಚೆನ್ನಾಗಿ ಕುದಿಸಿ ಕೊಡಬೇಕು ಅದಕ್ಕೆ ಒಂದು ಸ್ವಲ್ಪ ಪೌಷ್ಟಿಕಾಂಶ ಇರೋದ್ರಿಂದ ತಲೆನೋವು ಕಮ್ಮಿ ಆಗುತ್ತದೆ ಏಕೆಂದ್ರೆ ಅವ್ರಿಗೆ ದಿನಾ ಕುಡಿದು ಒಂದಿನ ಕುಡಿಲಿಲ್ಲಾಂದ್ರೆ ತುಂಬ ಮಿಸ್ಸಾಗುತ್ತೆ ಅವ್ರಿಗೆ ತುಂಬ ತಲೆನೋವು ಇನ್ನೇನೋ ದೊಡ್ಡ ಸಮಸ್ಯೆನೋ ಅವ್ರಿಗೇನು ಸುಮ್ಮ ಸುಮ್ಮನೆ ಸಮಸ್ಯೆಗಳು ಬರುತ್ತೆ ಕಾಫಿ ಟೈಮಲ್ಲಿ ಕಾಫಿ ಟೀನವ್ರಿಗೆ ಟೀ ಕೊಡಲೇಬೇಕು ಏಕೆಂದ್ರೆ ಅವ್ರ್ದು ತಲೆನೋವು ಬಿಡೋಲ್ಲ ಕಾಫಿ ಕುಡಿಲಿಲ್ಲ ಅಂದ್ರೆ ಅವ್ರಿಗೆ ತಲೆನೋವು ಬಿಡೋದೇ ಇಲ್ಲ ಕೊಡಲೇ ಬೇಕದನ್ನು

ಎಲ್ಲ ರೀತಿಯಲ್ಲೂ ಪೌಷ್ಟಿಕಾಂಶಗಳು ಇದ್ದೇ ಇರುತ್ತೆ ನಮ್ಮ ಅತ್ತೆಗಂತೂ ಬಿ ಪಿ ಶುಗರು ಇದೆಲ್ಲ ತುಂಬನೇ ಅದಕ್ಕಂತೂ ರಾಗಿ ಮುದ್ದೆ ಚಪಾತಿ ಶುಗರ್ ಇದ್ದವ್ರಿಗಂತೂ ಚಪಾತಿ ರಾಗಿ ಮುದ್ದೆ ಕೊಡಲೇ ಬೇಕು ರೈ ಅನ್ನ ಅಂತ ಐಟಮ್ ಕೊಡಲೇ ಬಾರ್ದು ಅವ್ರಿಗೆ ಶಕ್ ಮುದ್ದೆ ಚಪಾತಿ ಇಂಥ ಪದಾರ್ಥ ಪೌಷ್ಟಿಕಾಂಶ ಪದಾರ್ಥಗಳನ್ನು ಕೊಡಲೇಬೇಕು ಅವ್ರಿಗೆ ಇಲ್ಲ ಅಂದ್ರೆ ಶುಗರ್ ಜಾಸ್ತಿಯಾಗುತ್ತೆ ಅದಕ್ಕೆ ನಾವು ಏನೇ ಯಾವಾಗಲೂ ಮುದ್ದೆ ಚಪಾತಿ ಜಾಸ್ತಿ ಮಾಡ್ತೀವಿ ಅನ್ನದ ಐಟಮ್ಮು ಕಮ್ಮಿ ಮಾಡ್ತೀವಿ ಯಾಕೆಂದ್ರೆ ಅವ್ರಿಗೆ ಪ್ರಾ ತೊಂದರೆಯಾಗ್ಬಾರ್ದು ಅನ್ನೋಕ್ಕೋಸ್ಕರ ಪೌಷ್ಟಿಕಾಂಶ ಸೇರಲಿ ಅಂತ ಕಮ್ಮಿ ಮಾಡ್ತೀವಿ ಅದಕ್ಕೆ ಅದಕ್ಕೋಸ್ಕರ ಈ ಥರದ ತಿನಿಸುಗಳನ್ನು ಕೊಡಬೇಕು ಅವ್ರಿಗೆ ಇಲ್ಲ ಅಂದ್ರೆ ಶುಗರ್ ಲೆವೆಲ್ ಜಾಸ್ತಿಯಾಗುತ್ತೆ ನಮ್ಮ ಮಾವ ಅತ್ತೆ ಎಲ್ಲರೂ ಒಂದೇ ಇರೋಲ್ಲ ಒಬ್ಬೊಬ್ಬರು ಮನುಷ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರನೇ ಇರಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕಾಗುತ್ತೆ ಅವ್ರಿಗೆಲ್ಲ ನಾವು ಅದೇ ರೀತಿ ಅಡ್ಜಸ್ಟ್ ಮಾಡಿ ಅವ್ರಿಗೆಲ್ಲ ಯಾವ್ಯಾವ ರೀತಿ ಬೇಕೋ ಆ ರೀತಿ ನಾವು ಪೌಷ್ಟಿಕಾಂಶಗಳನ್ನು ಕೊಡಬೇಕು ಒಬ್ರಿಗೆ ಆಲಿಷ್ಟ ಒಬ್ರಿಗೆ ಕಾಫಿ ಇಷ್ಟ ಒಬ್ರಿಗೆ ಟೀ ಇಷ್ಟ ಒಬ್ಬರಿಗೆ ಮಾಲ್ಟ್ ಇಷ್ಟ ಅದನ್ನು ನಾವು ಅವ್ರಿಗೆ ಪೌಷ್ಟಿಕಾಂಶ ಸೇರಲಿ ಅಂತ ಅವ್ರ್ಗೆ ಏನು ಇಷ್ಟ ಯಾವ ರೀತಿಲಿ ಇಷ್ಟ ಆಗುತ್ತೆ ಪೌಷ್ಟಿಕಾಂಶ ಯಾವ ಯಾವ ರೀತಿ ಹೋಗುತ್ತೆ ಅವ್ರಿಗೆ ಅನ್ನೋ ರೀತಿಲಿ ನಾವು ಅದನ್ನು ಮಾಡ್ಕೊಡ್ಬೇಕು ಅವ್ರನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಬೇಕು ನಾವು ಬಾದಾಮಿ ಹಾಲು ಮತ್ತೆ ಬೂಸ್ಟ್ ಆರ್ಲಿಕ್ಸು ಬೂಸ್ಟುಗು ಇನ್ಯಾವ ರೀತಿಯ ಪೋಷ ವಿಟಮಿನ್ಸ್ ಇರುತ್ತಲ್ವ ಪೋಷ ಪೌಷ್ಟಿಕಾಂಶಗಳು ಇರುತ್ತಲ್ಲ ಅಂತ ತಿನಿಸುಗಳನ್ನೇ ತಂದು ಕೊಡಬೇಕು ಆ್ಯಪ ಸೇಬು ಸೇಬು ಕಿತ್ತಲೆ ಹಣ್ಣು ಇಂತಹ ಥರದ ತಿಂಡಿಗಳಲ್ಲಿ ಪೌಷ್ಟಿಕಾಂಶ ಇರುತ್ತದೆ ಅಂಥವನ್ನೆಲ್ಲ ಕೊಡಲೇಬೇಕು ನಮ್ಮತ್ತೆ ಮಾವ ಶುಗರ್ ಜಾಸ್ತಿ ಇರುತ್ತೆ ಅವ್ರಿಗೆ ಅದನ್ನೆಲ್ಲ ತಂದು ತಿನ್ನಿಸಲೇಬೇಕು ಅವ್ರಿಗೆ ಏಕೆಂದ್ರೆ ಅವ್ರ್ಗೆ ಪೌಷ್ಟಿಕಾಂಶ ಆಗಿ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಆ ಥರದ ತಿಂಡಿ ತಿನಿಸುಗಳನ್ನ ಕೊಡಲೇಬೇಕು ಅವರಿಗೆ